ಒಂದು ಪ್ಯಾಷನ್ನಾಗಿ ಬೈಕಿಂಗನ್ನು ಹೇಗೆ ವಿವರಿಸುತ್ತೀರಿ ಬೈಕಿಂಗ್ ಮಾಡುವಾಗ ನಿಮ್ಮ ಮನದಲ್ಲಿ ಮೂಡುವ ಭಾವ ಭಾವಗಳು ಯಾವುವು ಮೊದಲನೆಯದು ಎನರ್ಜಿ ನಾವು ಯಾವಾಗ ಎನರ್ಜಿ ಇರುತ್ತದೆ ಅವಾಗ ನಮ್ಮ ಸ್ಪೀಡ್ ಮತ್ತು ಹೆಚ್ಚಿಸಬೇಕಾಗಿ ಅನಿಸುತ್ತದೆ ಮತ್ತು ಉತ್ಸಾಹ ನಾವು ಅತಿಯಾದ ಉತ್ಸಾಹದಿಂದ ಸ್ಪೀಡನ್ನು ಮಾಡುತ್ತೇವೆ ಆಡ್ರಿನಲ್ ರಶ್ ನಾವು ಬೈಕನ್ನು ರಶ್ಶಾಗಿ ಚಲಾಯ್ಸುವುದ್ರ ಕಾರಣ ನಾವು ಅತಿಯಾದ ಅಪಾಯ ಅಪಘಾತಕ್ಕೆ ಉಡುತ್ತೆ ಹೌದು ಬೈಕ್ ಈಗಿನ ಕಾಲದಲ್ಲಿ ಒಂದು ಫ್ಯಾಷನ್ನಾಗಿದೆ ಬೈಕಿಂಗ್ ಅನ್ನುವುದು ಒಂದು ಫ್ಯಾಷನ್ನಾಗಿದೆ ಈಗಿನ ಪ್ರತಿಯೊಬ್ಬರು ಬೈಕನ್ನು ಕಲಿಯುತ್ತಾರೆ ಹಾಗೂ ಈಗ ಚಿಕ್ಕ ವಯಸ್ಸಿನ ಹುಡುಗರು ಕೂಡ ಬೈಕನ್ನು ಓಡಿಸುತ್ತಾ ಅವರಿಗೆ ಅದೇ ಫ್ಯಾಷನ್ನಾಗಿದೆ ಕೆಲವೊಬ್ಬರು ಅದೇ ಫ್ರೊಫೆಷ್ನಲ್ ಆಗಿದೆ ಬೈಕಿಂಗ್ ಎಂಬುವುದು ಒಂದು ಫ್ರೊಫೆಷನ್ನಾಗಿದೆ ಅದು ಒಂದು ಫ್ಯಾಷನ್ನಾಗಿದೆ ಬೈಕಿಂಗೆ ಮಾಡುವುದು ವೀಲಿಂಗ್ ಮಾಡುವುದು ಅದು ಎಲ್ಲ ಇದಾಗಿದೆ ಆದ ಕಾರಣ ಬೈಕಿಂಗನ್ನು ಅದು ಫ್ಯಾಷನ್ ಎಂದು ಹೇಳುತ್ತಾರೆ ಸ್ಪೀಡ್ ನಾವು ಯಾವ ನಾವು ಬೈಕಿಂಗ್ ಮಾಡುವಾಗ ನೂರು ನೂರ ಇಪ್ಪತ್ತು ಅನ್ನು ಸ್ಪೀಡನ್ನು ತಲುಪುತ್ತೇವೆ ಉತ್ಸಾಹ ಉತ್ಸಾಹ ತು ಬೈಕನ್ನು ಚಲಾಯ್ಸುತ್ತೇವೆ ಮತ್ತು ಬೈಕನ್ನು ಚಲಾಯಿಸುವಾಗ ನಮ್ಮ ಮನದಲ್ಲಿ ಇಟ್ಟುಕೊಳ್ಳುವ ಭಾವಗಳು ಯಾವುವೆಂದರೆ ಸ್ಪೀಡ್ ಎನರ್ಜಿ ಉತ್ಸಾಹ ಅಡ್ರಿಲೇಷನ್ ರಶ್ ಇವುಗಳು ಮುಂತಾದವಾಗಿದಾವೆ ಮತ್ತು ಮನದಲ್ಲಿಟ್ಟುಕೊಳ್ಳುವ ನಾವು ಅತಿಯಾದ ಸ್ಪೀಡಿನಿಂದ ಅಪಘಾತ ಅವಸರವೇ ಅಪಘಾತಕ್ಕೆ ಎನ್ನೋ ಕಾರಣವಾಗಿ ನಿಧಾನಗತಿಯಲ್ಲಿ ಚಲಿಸೋದರಿಂದ ನಾವು ಸುರಕ್ಷಿತವಾಗಿರುತ್ತೇವೆ ಮತ್ತು ಬೈಕಿಂಗ್ಗೆ ಬೇಕಾದ ಎಲ್ಲ ಸೇಫ್ಟಿ ಅಸೆಸರೀಸ್ ಅವನ್ನು ಇಟ್ಟುಕೊಳ್ಳುವುದು ಇಟ್ಟುಕೊಳ್ಳುವುದು ಅತಿ ಮುಖ್ಯವಾಗಿದೆ ಬೈಕ್ ಚಲಾಯಿಸುವಾಗ ಯಾವುದೇ ಓವಟೇಕ್ ಮಾಡುವಾಗ ಬಲ ಬದಿಯಿಂದ ಓವಟೇಕ್ ಮಾಡಬೇಕು ಯಾವುದೇ ಅತಿಯಾದ ಸ್ಪೀಡಿಂದ ಓವಟೇಕ್ ಮಾಡಿದರೆ ಅದೇ ಅಪಘಾತಕ್ಕೆ ಕಾರಣುತ್ತೇ ಮತ್ತು ಯಾವುದೇ ದಾರು ಯಾವನಾದರೂ ಅಂಬುಲೆನ್ಸ್ ಮತ್ತು ಯಾವುದಾದರೂ ಎಮರ್ಜೆನ್ಸಿ ವಾಹನಗಳು ಬಂದರೆ ಅವಕ್ಕೆ ಮೊದಲು ದಾರಿ ಮಾಡಿಕೊಡಬೇಕು ನಮ್ಮ ಫ್ಯಾಷನ್ಗಾಗಿ ಬೈಕಿಂಗನ್ನು ಹೇಗೆ ಬೇಕಾದರೂ ಓಡಿಸುವುದು ತಪ್ಪು ಇದಕ್ಕಾಗಿ ಬ್ಯಾಂಕಿಂಗ್ ಒಂದು ಫ್ಯಾಷನ್ ಆಗಬೇಕು ಬೈಕಿಂಗ್ ಒಂದು ಫ್ಯಾಷನ್ ಆಗಬೇಕು ಅದನ್ನು ಅವ್ರು ಮನದಲ್ಲಿ ಅರಿತಿಟ್ಟುಕೊಳ್ಳಬೇಕು ಬೈಕಿಂಗ್ ಮಾಡುವಾಗ ಮೊದಲು ಎಲ್ಲ ದಾಖಲಾತಿಗಳನ್ನು ಪರೀಕ್ಷಿಸಬೇಕು ಮತ್ತು ಇನ್ಶುರೆನ್ಸ್ ಸರಿಯಾಗಿ ಇರಬೇಕು ಬೈಕಿಂಗ್ ಅನ್ನುವುದು ಪ್ಯಾಷನ್ ಆಗಿದೆ ಕಾರಣ ಈಗಿನ ಎಲ್ಲ ಬೈಕಿಂಗ್ ಒಂದು ಆಟವಾಗಿದೆ ಏಕೆಂದರೆ ರೇಸರ್ ರೇಸಿಂಗ್ ಕೂಡ ಮಾಡ್ತಾರೆ ಮುಂತಾದ ಸ್ಪರ್ಧೆಗಳು ನಡಿತವೆ ಇದ್ರ ಮೇಲೆ ಅದಕ್ಕಾಗಿ ಬೈಕಿಂಗ್ ಒಂದು ಪ್ಯಾಷನ್ನಾಗಿದೆ ಮತ್ತು ಬೈಕ್ ಮಾಡಿ ಬೈಕಿಂಗ್ ಮಾಡುವ ಈಗಿನ ಹುಡುಗ್ರಲ್ಲಿ ಅತಿಯಾದ ಎನರ್ಜಿಯು ಕೂಡ ಇರುತ್ತದೆ ಎನರ್ಜಿಯಿಂದ ಅವರು ಅತಿಯಾದ ಸ್ಪೀಡಿನಲ್ಲಿಯೂ ಓಡಿಸುತ್ತಾರೆ ಅದರಿಂದಾಗಿ ಅಪಘಾತಕ್ಕೆ ಕಾರಣ ಆಗ್ತವೆ ಬೈಕಿಂಗನ್ನು ಒಂದು ಫ್ಯಾಷನ್ನಾಗಿದೆ ಎಂದು ಹೀಗೆ ವಿವರಿಸುತ್ತೇನೆ